ಪುಸ್ತಕಗಳು ದುಬಾರಿಯೋ ದುಬಾರಿ ಆದರೂ ಅವುಗಳ ಅಗತ್ಯ ಬೇಕೇ ಬೇಕು ಅದರಿಂದ ಶೈಕ್ಷಣಿಕವನ್ನು ನಾವು ಪಡೆಯಲೇಬೇಕು ಜ್ಞಾನವನ್ನು ಪಡೆಯಲೇಬೇಕು ಆದರೆ ಏನು ಮಾಡೋದು ಹೊಸ ಪುಸ್ತಕಗಳು ಖರೀದಿಸಲು ನಮಗೆ ಸಾವಿರಾರು ವೆಚ್ಚವಾಗುತ್ತದೆ ಕೆಲವೆಡೆ ಆ ಪುಸ್ತಕಗಳು ನಮಗೆ ಸಿಗುವುದೂ ಇಲ್ಲ ಆಗ ನಾವು ಏನು ಮಾಡ್ತಿದ್ವಿ ಅಂದರೆ ನಾವು ಶಾಲಾ ಮತ್ತು ಕಾಲೇಜುಗಳಲ್ಲಿ ಓದುವಾಗ ನಮ್ಮ ಹಿರಿಯ ತರಗತಿಯ ವಿದ್ಯಾರ್ಥಿಗಳನ್ನು ನಾವು ಮೊದಲೇ ನಮಗೆ ಪುಸ್ತಕಗಳು ಬೇಕೆಂದು ಹೇಳಿ ಅವರನ್ನು ಮಾತು ತೆಗೆದುಕೊಳ್ಳುತ್ತಿದ್ದೆವು ಆಗೇನು ಮಾಡೋದು ಶೈಕ್ಷಣಿಕ ವರ್ಷ ಮುಗಿದ ತಕ್ಷಣ ನಾವು ಅವರ ಬಳಿ ಕೇಳಿಕೊಂಡು ಅರ್ಧ ಬೆಲೆಗೆ ಪುಸ್ತಕಗಳನ್ನು ಖರೀದಿಸಿ ಅರ್ಧ ಬೆಲೆಗೆ ಪುಸ್ತಕಗಳನ್ನು ಖರೀದಿಸಿ ನಾವು ಅವರಿಂದ ಪಡೆಯುತ್ತಿದ್ದೆವು ಅವ್ಗಳ ಮತ್ತೆ ರಟ್ಟು ಹಾಕಿಕೊಂಡು ಹರಿದು ಹೋದ ಗಂಟು ಹಾಕಿಕೊಂಡು ನಾವು ಪಡೀತಿದ್ದೆವು ಹಾಗೇ ನಗರದಲ್ಲಿ ಕೆಲವು ಹಳೆಯ ಪುಸ್ತಕಗಳ ಮಾರಾಟ ಅಂಗಡಿಗಳು ಇಂದಿಗೂ ಸಹ ಇದಾವೆ ಅವ್ರು ಖರೀದಿಸಿದ ಪುಸ್ತಕಗಳನ್ನು ಅರ್ಧ ಬೆಲೆಗೋ ಕಾಲು ಬೆಲೆಗೋ ಮುಕ್ಕಾಲು ಬೆಲೆಗೋ ಮಾರಾಟ ಮಾಡಿಸಿದ್ದರು ನಾವು ಅದನ್ನ ಹುಡುಕಾಡಿ ಜೋಪಾನವಾಗಿಟ್ಟುಕೊಂಡು ಅವರಿಗೆ ಹಣ ಕೊಟ್ಟು ನಾವು ತೆಗೆದುಕೊಳ್ಳಬೇಕಾಗಿತ್ತು ಇದುವರ್ಗು ಕೋಲಾರದ ಹಳೆಯ ಶೆಟ್ಟರ ಮತ್ತು ಕಿರಾಣಿ ಅಂಗಡಿಗಳಲ್ಲಿ ಹಳೇ ಪುಸ್ತಕಗಳ ಮಾರಾಟ ಇನ್ನೂ ಇದೆ ಶೈಕ್ಷಣಿಕ ಪುಸ್ತಕಗಳ ಜೊತೆಗೆ ನಮಗೆ ಇಂಗ್ಲೀಷಿಂದ ಕನ್ನಡ ಕಲಿಯುವಿಕೆ ಹಿಂದಿಯಿಂದ ಕನ್ನಡ ಕಲಿಯುವಿಕೆ ಹಿಂದಿ ಕಲಿಯುವಿಕೆ ಹೀಗೆ ಸೇರಿ ಅನೇಕ ಜ್ಞಾನ ಸಂಪನ್ನ ನೀಡುವ ಪುಸ್ತಕಗಳನ್ನು ಮತ್ತು ಕಥೆ ಪುಸ್ತಕಗಳು ಮತ್ತು ಕೆಲವು ಬರಹಗಾರರು ಸಾಹಿತಿಗಳು ಲೇಖಕರು ಬರೆದ ಪುಸ್ತಕಗಳನ್ನು ನಾವು ಪಡೆದುಕೊಳ್ಳುತ್ತಿದ್ದೆವು ಈ ಹಿಂದೆ ಪುಸ್ತಕಗಳನ್ನು ಕೊಂಡವರು ಅದನ್ನು ಓದಿದವರು ಮನೆ ಬೇರೆ ಕಡೆ ಸಾಗಣೆ ಮಾಡುವಾಗ ಈ ಹಳೆಯ ಪುಸ್ತಕಗಳನ್ನು ಮಾರಾಟ ಮಾಡಿ ಹೊರಟು ಹೋಗುತ್ತಿದ್ದರು ಅವಾಗ ಅಂಗಡಿಯವ್ರು ಅದನ್ನು ನಮ್ಮ ಪ ಬಳಿ ಇಂಥ ಪುಸ್ತಕಗಳು ಇವೆ ಎಂದು ಅಲ್ಲಲ್ಲಿ ಬೋರ್ಡ್ಗಳನ್ನು ಹಾಕ್ತಿದ್ದರು ಆಗ ನಾವು ಹೋಗಿ ಆ ಪುಸ್ತಕಗಳನ್ನು ನಾವು ಅರ್ಧ ಬೆಲೆಗೆ ಕೇಳಿಕೊಂಡು ಖರೀದಿಸಿ ಅವುಗಳನ್ನು ಈಗ ಉಪಯೋಗಿಸುತ್ತಿದ್ದೇವೆ